ಹಲೋ ಮೇಡಮ್ ಬನ್ನಿ ಮೇಡಮ್ ಒಳಗಡೆ ಏನು ಬೇಕಿತ್ತು ಹೌದಾ ಬನ್ನಿ ಮೇಡಮ್ ತೋರಿಸ್ತೀನಿ ಬನ್ನಿ ಒಳಗಡೆ ಹಾಂ ಕೂತುಕೊಳ್ಳಿ ಮೇಡಮ್ ಹಾಂ ಮೇಡಮ್ ಈವಾಗ ಮಕ್ಕಳಿಗಾಗಿನೆ ಅಂತನೇ ಹೊಸ ರೀತಿ ವಿಭಿನ್ನ ಶೈಲೀಲಿ ವಿಭಿನ್ನ ರೀತಿಯ ಸರಗಳೆಲ್ಲ ಬಂದಿದೆ ನಿಮಗೆ ತೋರಿಸ್ತೀನಿ ಕೂತುಕೊಳ್ಳಿ ಮೇಡಮ್ ನಿಮ್ಗೆ ಯಾವ್ದು ಬೇಕೋ ಅದ್ನ ಆಯ್ಕೆ ಮಾಡಿಕೊಳ್ಳಿ ಆಯಿತಾ ಹಾಂ ತಗೊಳ್ಳಿ ಮೇಡಮ್ ಹೌದ ಹಾಂ ಸರಿ ಮೇಡಮ್ ಇದೆ ತೋರಿಸ್ತೀನಿ ಮೇಡಮ್ ಹಾಂ ಇಲ್ಲಿದೆ ನೋಡಿ ಮೇಡಮ್ ತಗೋಳ್ಲಿ ಮೇಡಮ್ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದು ಆಯ್ಕೆ ಮಾಡಿಕೊಳ್ಳಿ ಮೇಡಮ್ ಹಾಂ ಅದು ಇದೆ ಮೇಡಮ್ ತೋರಿಸ್ತಿನಿ ಹಾಂ ತಗೋಳ್ಲಿ ಮೇಡಮ್ ಹಾಂ ಮೇಡಮ್ ಅದು ಇವಾಗ ಹೇಳಿದ್ದೀವಿ ನಮ್ಮ ನೆಕ್ಸ್ಟ್ ಇವಾಗ ಅಲ್ಲೆ ತಗೊಂಡು ಬರ್ತಾರೆ ಮೇಡಮ್ ಅದು ಆದಮೇಲೆ ಅದು ಒಂದು ನಿಮಗೆ ಮೂರು ಗಂಟೆ ಹಿಂಗೆ ಸಿಗುತ್ತೆ ಮೇಡಮ್ ಅದು ಆ ಥರ ಬೇಕು ಅಂದರೆ ಹಾಂ ಹಾಂ ಮೇಡಮ್ ಹಾಂ ಮೇಡಮ್ ತೋರಿಸ್ತೀನಿ ತೊಗೋಳ್ಳಿ ಮೇಡಮ್ ಇದ್ರಲ್ಲಿ ಇದೆ ಮೇಡಮ್ ತುಂಬಾ ವಿಭಿನ್ನ ಶಿಲೆ ಶೈಲಿಯಲ್ಲಿದೆ ನಿಮ್ಗೆ ಯಾವ್ದು ಬೇಕು ಅದನ್ನು ನೋಡಿಕೊಳ್ಳಿ ಮೇಡಮ್ ಮೇಡಮ್ ಗ್ರಾಮ್ ಇವಾಗ ಒನ್ ಗ್ರಾಮ್ ಬಂದು ಆರು ಸಾವಿರದ ನಾನೂರ ಐವತ್ತು ಇದೆ ಮೇಡಮ್ ಹಾಂ ಇದಂದರೆ ಕೊಡಿ ಮೇಡಮ್ ತೂಕ ಹಾಕಿ ಹೇಳ್ತಿನಿ ನಿಮಗೆ ಓಕೆ ತೂಕ ಹಾಕ್ಬಿಟ್ಟು ಹೇಳ್ತೀನಿ ಕೊಡಿ ಮೇಡಮ್ ಮೇಡಮ್ ಇದು ನಿಮಗೆ ಐದು ಗ್ರಾಮ್ ಇದೆ ಮೇಡಮ್ ಐದು ಗ್ರಾಮ್ ಅಂತ ಅಂದರೆ ನಿಮಗೆ ಮೂವತ್ತೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ಅದೇನೆ ಬರೋದು ನಿಮಗೆ ಬೇರೇ ಥರ ಬೇಕು ಮಾತ್ರ ಬೇರೆ ಥರ ಬೇಕು ಅಂದರೆ ಅದನ್ನು ನಾವು ಹಾಕೊಡ್ತೀವಿ ಮೇಡಮ್ ನಿಮಗೆ ಹಾಂ ಸರಿ ಮೇಡಮ್ ಬದ್ಲಾಯ್ಸಿ ಕೊಡ್ತೀವಿ ಹಾಂ ಮೇಡಮ್ ಇಷ್ಟ ಆಗುತ್ತೆ ಹೌದು ಮೇಡಮ್ ಹೌದು ಇಲ್ಲ ಮೇಡಮ್ ನಾವು ಇದು ಇದ್ರದ್ದು ಏನು ರಿಯಾಯಿತಿ ದರಯಲ್ಲ ಇದಿಯಲ್ಲವಾ ಅದನೆಲ್ಲ ಕಳೆದು ನಿಮಗೆ ಇಷ್ಟು ಹೇಳಿದೀವಿ ಮೇಡಮ್ ಅದು ಇವಾಗಾ ಅದರದ್ದು ಬೆಲೆ ಇರೋದೆ ಅಷ್ಟು ಅಲ್ಲವ ಎಲ್ಲ ಜಾಸ್ತಿ ಆಗಿದೆ ಅಲ್ಲವ ಇವಾಗ ಚಿನ್ನದ ಬೆಲೆ ಎಲ್ಲನು ಹಾಗಾಗಿ ನಿಮಗೆ ಜಾಸ್ತಿ ಏನು ಹೇಳಿಲ್ಲ ಮೇಡಮ್ ನಾವು ಇಲ್ಲ ಮೇಡಮ್ ಹಾಗಲ್ಲ ನಾವು ನಿಮಗೆ ರಿಯಾಯಿತಿ ದರ ಏನಿದೆ ಅದನ್ನೆಲ್ಲ ಕಳೆದು ನಿಮಗೆ ಅದ್ರದ್ದು ಏನು ಇವಾಗ ಪ್ರಸ್ತುತ ಬೆಲೆ ಏನಿದೆ ಅದನ್ನು ಮಾತ್ರನೇ ನಿಮಗೆ ಹೇಳಿರೋದು ಮೇಡಮ್ ನಾವು ಅಂದರೆ ಜಾಸ್ತಿ ಹೇಳೋಕ್ಕು ಆಗಲ್ಲ ಅಲ್ಲವಾ ನಾವು ಹೌದು ಮೇಡಮ್ ಖಂಡಿತ ಬರಬೇಕು ಹಂಗ್ ಅಂದ್ಬಿಟ್ಟು ನಮಗೆಲ್ಲಾ ನಷ್ಟ ಮಾಡ್ಕೊಳ್ಳಕೆ ಆಗೊಲ್ಲ ಅಲ್ಲವಾ ಮೇಡಮ್ ಇದು ಯಾಕಂದರೆ ಚಿನ್ನದ ಅಂಗಡಿಯಲ್ವ ಹಾಗಾಗಿ ನಮಗು ನಷ್ಟ ಆಗ್ಬಾರ್ದು ನಿಮಗು ನಷ್ಟ ಆಗ್ಬಾರ್ದು ಅನ್ನೋ ರೀತೀಲಿ ನಾವು ನಿಮಗೆ ಅದ್ರದ್ದು ಏನು ಪ್ರಸ್ತುತ ಬೆಲೆ ಇದೆ ಅದನ್ನು ಮಾತ್ರಾನೆ ಹೇಳಿರೋದು ಮೇಡಮ್ ಹೌದು ಮೇಡಮ್ ಅಯ್ಯೋ ಇದು ಚಿನ್ನದ್ದು ಅಂಗಡಿ ಮೇಡಮ್ ಇದು ಚಿನ್ನದ್ದರಲೆಲ್ಲ ಒಂದು ಸಾವಿರ ಎಲ್ಲ ಕಳಿಯಾಕೆ ಆಗೊಲ್ಲ ಮೇಡಮ್ ಇವಾಗ ನೀವೆ ನೋಡಿದಿರಲ್ವ ಒಂದು ಗ್ರಾಮ್ ಬಂದು ಆರು ಸಾವಿರದ ಹಾಂ ಹೇಳಿ ಹೇಳಿ ಅದು ಏನಿದೆ ಮೇಡಮ್ ನಿಮಗೆ ಅದು ನಾವು ಕರೆಕ್ ಸರಿ ಮಾಡಿಕೊಡ್ತೀವಿ ಮೇಡಮ್ ಅದನ್ನು ಅದ್ರ ಬಗ್ಗೆ ನೀವು ಏನು ಇದು ಮಾಡ್ಕೊಬೇಡಿ ಚಿಂತೆ ಮಾಡಬೇಡಿ ಅದನ್ನು ನಾವು ಸರಿ ಮಾಡಿಕೊಡ್ತೀವಿ ಇಲ್ಲ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಇಲ್ಲ ಆ ಥರ ಇಲ್ಲ ಇದು ಕಿತ್ತೊಗೋ ಥರ ಆ ಥರ ಎಲ್ಲ ನಾವು ಮಾಡಿಲ್ಲ ಅದು ಏನಿದೆ ಅದನ್ನು ನೀಟಾಗಿ ಕೂರಿಸಿ ನಾವು ರೆಡಿ ಮಾಡಿ ಕೊಟ್ಟಿದ್ದೀವಿ ನಿಮ್ಗೆ ಇನ್ನು ಅದೇ ಅದ್ರಲ್ಲಿ ಏನು ಸರಿ ಮಾಡಬೇಕೋ ಅದನ್ನು ಹೇಳಿ ಅದು ತಕ್ಕನಾಗಿ ನಾವು ರೀ ಅದನ್ನು ಸರಿ ಮಾಡಿಕೊಡ್ತೀವಿ ಮೇಡಮ್ ಅಂದರೆ ಚಿನ್ನದ ವ್ಯಾಪಾರದಲೆಲ್ಲ ಒಂದು ಸಾವಿರ ಎಲ್ಲ ಕಮ್ಮಿ ಮಾಡೋಕಾಗಲ್ಲ ಮೇಡಮ್ ಹಾಂ ಹೌದು ಹಾಂ ಸರಿ ಮೇಡಮ್ ಆಯ್ತು ಕೊಡಿ ಹಾಂ ಸರಿ ಮೇಡಮ್ ಆಯಿತು ಹಾಂ ತಗೋಳ್ಳಿ ಮೇಡಮ್ ರೆಡಿ ಇದೆ